ನಾವು ಅಡುಗೆ ಮಾಡ್ವಾಗ ಪರಿಗಣಿಸ್ಬೇಕಾದಂಥ ಆಹಾರ ತರಕಾರಿ ಭಾಳ ಮುಖ್ಯವಾಗಿರ್ತವೆ ಇವು ಅಲರ್ಜಿ ಅದರಿಂದ ತರಕಾರಿಗಳು ಯಾವುದು ಬೇಕು ಅದ್ನ ತಿನ್ನೋದರಿಂದ ಅಲರ್ಜಿ ಆಗ್ತಿರ್ತವೆ ಅವನ್ನೆಲ್ಲ ಬಿಡಬೇಕಾಗತ್ತೆ ಅದಕ್ಕೆ ಪಥ್ಯ ಅಂತಾರೆ ಅದು ಇಲ್ಲಿ ನಮ್ಮ ತಂಗಿಗೆ ಇದು ಮೂಲವ್ಯಾಧಿ ಐತಿ ಅದರಲ್ಲಿ ಜಾಸ್ತಿ ಬದನೆಕಾಯಿ ಚಪಾತಿ ಇಂಥವೆಲ್ಲ ಹೀಟ ಪದಾರ್ಥ ತಿಂದರೆ ಆಕೆಗೆ ಜಾಸ್ತಿ ಆಗಿಬಿಡ್ತೈತಿ ಅದಕ್ಕೆ ಅದು ನಿಯಂತ್ರಣ ತರಕ್ಕೆ ಆಕೆ ಕಡಿಮೆ ಮಾಡ್ಕಳೋ ಸಲುವಾಗಿ ಎಳ್ನೀರು ಕುಡಿಯೋದು ಮೂಲಂಗಿ ತಿನ್ನೋದು ಬಾಳೆಹಣ್ಣು ತಿನ್ನೋದು ಇಂಥದ್ದು ತಂಪಾದ ಒಂದಿಷ್ಟು ಆಹಾರಗಳ್ನ ತಿನ್ನೋದರಿಂದ ಮೂಲವ್ಯಾಧಿ ಕಡಿಮೆ ಆಗತ್ತೆ ಅಂತಂದು ಅದು ನಿಜನೂ ಕೂಡ ಆಮೇಲೆ ಇದು ನಮ್ಮ ಮನೆಯವರಿಗೆ ಶುಗರ್ ಐತಿ ಇದು ಸಕ್ರೆ ಕಾಯಿಲೆ ಇದ್ದದ್ದಕ್ಕೆ ನಾವು ಮನೆಯಾಗ ಭಾಳ ಸಕ್ರೆ ಇರೋಂಥದ್ದು ಬಳ್ಸಂಗಿಲ್ಲ ನಾವು ಅವನ್ನೆಲ್ಲ ತಗದು ಇಡೋದು ಅದರ ಬದಲು ನಾವು ಭಾಳ ಅಗತ್ಯ ಬಿದ್ರೆ ಅಷ್ಟೆ ನಾವು ಬೆಲ್ಲನ ಹಾಕಿ ಬಳಸ್ತಿರ್ತೀವಿ ಅದನ್ನು ಭಾಳ ಕಡ್ಮೆ ಬಳಸ್ತಿರ್ತೀವಿ ಆಮೇಲೆ ಹಿಂಗೆಲ್ಲ ಕಾಮಣಿ ಬಂದ್ರೆ ಇಂಥವೆಲ್ಲ ಬಂದ್ರೆ ಇವು ಒಂದೊಂದು ವಾರಗಟ್ಟಲೆ ತಲೆಮ್ಯಾಲ ತಪ್ಲು ಹಿಂಡೋದು ಅದ್ರ ಸಲುವಾಗಿ ಖಾರ ಉಪ್ಪು ಹುಳಿ ಇಂಥವೆಲ್ಲ ಮುಟ್ಟೋಂಗಿಲ್ಲ ಅವು ಅದ್ರ ಸಲುವಾಗಿ ರೊಟ್ಟಿ ಸಪ್ಪನೆ ಬ್ಯಾಳೆ ಇಂಥವೆಲ್ಲ ತಿಂದು ಕಡಿಮೆ ಮಾಡ್ಕ್ಯಂತಾರೆ ಒಂದು ವೇಳೆ ಅವು ಅವುನ್ನ ಈಗ ಹಿಂದಿನ ಕಾಲದಾಗೆಲ್ಲ ಅವಾಗೆಲ್ಲ ಬಳೆ ಕಾಯಿಸಿ ತೋಳಿಗೆ ಹಾಕೋದು ಕ ಸುಡೋದು ಅಳೆತ್ತಿ ಸುಡೋದು ಇಂಥವೆಲ್ಲ ಮಾಡ್ತಾರೆ ಅದ್ರ ಬದಲು ಇಂಥವೆಲ್ಲ ಪಥ್ಯ ಮಾಡ್ಕೊಂಡು ಆದಷ್ಟು ಆ ರೋಗದಿಂದ ರೋಗ ಇನ್ನು ಮುಕ್ತಿ ಆಗ್ಬೇಕು ಆರಾಮ ಇರ್ಬೇಕು ಆಮೇಲೆ ಏನಾರೂ ಒಂದು ಇಂಥವು ತಿಂಡಿ ಬರುವಂಥಂಥವು ಎಲ್ಲವು ಚವಳಿಕಾಯಿ ಪುಂಡಿ ಪಲ್ಲೆ ಆಲೂಗಡ್ಡೆ ಬದ್ನೆಕಾಯಿ ಇಂಥವೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಬೀಟ್ರೊಟು ಗಜ್ಜರಿ ಮಳಕೆ ಕಾಳು ಇಂಥವೆಲ್ಲ ಜಾಸ್ತಿ ಬಳಸ್ಬೇಕು ಹಣ್ಣಿನ ಇಂಥವು ಜ್ಯೂಸ್ ಮಾಡಿಕೊಂಡು ಕುಡ್ಯಬೇಕು ದಿವ್ಸಕ್ಕೆ ಒನ್ ಟೈಮ್ ಆರೂ ಕುಡಿಯೋದರಿಂದ ನಮ್ಮ ರಕ್ತನೂ ಹೆಚ್ಚಾಗ್ತಿರ್ತವು ಅಲರ್ಜಿ ಬರುವಂಥವು ಯಾವ್ದು ಅವನ್ನು ನಾವು ಗೊತ್ತ್ ಮಾಡ್ಕ್ಯಬೇಕು ನಾವು ಎಲ್ಲರಿಗೂ ಒಂದೊಂದು ರೀತಿ ಒಬ್ಬೊಬ್ಬರಿಗೆ ಗುಳ್ಳೆ ಏಳ್ತವೆ ಒಬ್ಬೊಬ್ಬರಿಗೆ ಮೈ ತಿಂಡಿ ಬೀಳ್ತವೆ ಒಬ್ಬೊಬ್ಬರಿಗೆ ಮೈ ಬಾವು ಬರ್ತಿರ್ತೈತಿ ಇಂಥವೆಲ್ಲ ನೋಡಿಕೊಂಡು ನಾವು ಕಡಿಮೆ ಮಾಡ್ಕ್ಯ ಅದು ಎದರಿಂದ ಆಯ್ತು ನಾವು ಏನು ತಿಂದ್ವಿ ಯಾಕೆ ಹಿಂಗ್ ಆಯ್ತು ಅಂತಂದಂತು ಗೊತ್ತು ಮಾಡ್ಕೋಬೇಕು ಗೊತ್ತಾಗಲಿಲ್ಲ ಅಂದ್ರೆ ಡಾಕ್ಟರ್ನಾರೂ ಕೇಳಿಕೊಂಡು ಅರ್ಥ ಮಾಡ್ಕ್ಯಂಡು ಅದನ್ನ ಬಿಡಬೇಕು ಯಾವುದ್ ತಿಂದ್ರೆ ನಮ್ಗೆ ಛಲೋ ಇರ್ತೈತಿ ಆರೋಗ್ಯ ನಾವು ಆರಾಮ ಇರ್ತೀವಿ ಅಂತಂತ ತಿಳ್ಕ ಅದನ್ನ ಹೆಚ್ಚು ಬಳಸಿ ನಮ್ಮ ಆರೋಗ್ಯನ ಕಾಪಾಡ್ಕೊಬೇಕು ಆರೋಗ್ಯ ಕೆಟ್ರೆ ಭಾಳ ಕಷ್ಟ ಇದನ್ನು ಜಲ್ದಿ ಸುಧಾರ್ಸ್ಕ್ಯಳಕ್ಕೆ ಆಗಂಗಿಲ್ಲ ಒಳ್ಳೆಯದಿದ್ದಾಗ ನಾವು ಒಳ್ಳೆಯ ಪದಾರ್ಥ ತಿಂದು ಚೆನ್ನಾಗಿ ಆರೋಗ್ಯ ಇಟ್ಕೊಳ್ಳೋದ್ರಿಂದ ಒಳ್ಳೆಯ ಒಂದು ನಮಗೆ ಆರೋಗ್ಯ ಸಿಕ್ತೈತಿ ರಕ್ತ ಹೆಚ್ಚು ಮಾಡ್ಕೊಬೇಕು ಏನಾರೂ ಪಥ್ಯ ಗಿಥ್ಯ ಅಂದ್ರೆ ಅವಾಗೆಲ್ಲ ಹಿಂಗ್ ಏನಾರೂ ಎಟ್ ಲೀಸ್ಟ್ ಮನುಷ್ಯ ಒಂದು ಆರೋಗ್ಯ ಇರ್ಬೇಕು ಅಂತಂದು ಏಕಾದಶಿ ಅಂತಂದು ಮಾಡ್ತಾರೆ ಅವಾಗ ಒಂದು ದಿವಸ ಉಪ್ಪು ಹುಳಿ ಖಾರ ಮುಟ್ಟೋಂಗಿಲ್ಲ ಎಟ್ ಲೀಸ್ಟ್ ಒಂದು ದಿವಸ ಆರೂ ಇಂಥವು ಬಿಟ್ರಂದ್ರೆ ಒಂದ್ರಿಂದ ದಿನದಿಂದನಾರೂ ನಮ್ಮ ಆರೋಗ್ಯ ಚೆನ್ನಾಗಿ ಇರ್ತೈತಿ ಅದರಿಂದ ಒಳ್ಳೇದು ಒಂದು ನಮಗೆ ಸಿಕ್ತೈತಿ ವಿಷಯ ತಿಳ್ಕೊಂಡರೆ ಅದರ ನೆಪದ ಮೇಲಾರೂ ಒಂದು ದಿನ ನಾವು ಬಿಟ್ವಿ ಅಂದ್ರೆ ಒಳ್ಳೆಯ ಒಂದು ಆರೋಗ್ಯ ಸಿಕ್ತೈತಿ ಒಳ್ಳೆಯ ಒಂದು ಎಣ್ಣೆ ಯೂಸ್ ಮಾಡಬೇಕು ಜಾಸ್ತಿ ಕೇ ಏನು ಬೇಕು ಅದನ್ನು ಮಿಕ್ಸ್ ಇರೋದು ಎಣ್ಣೆ ಕೆಮಿಕಲ್ಲ ಬಳಸಿದ್ದ ಮಿಕ್ಸಿದ್ದ ಎಣ್ಣೆ ಬಳಸೋದ್ರಿಂದ ನಮ್ಮ ಆರೋಗ್ಯ ಕೆಡತ್ತೆ ಅದ್ರಿಂದ ಹೃದಯಾಘಾತ ಹೆಚ್ಚಾಗ್ತಿರ್ತವು ಆದಷ್ಟು ಒಳ್ಳೆಯ ಆಹಾರನ ನೋಡ್ಕೊಂಡು ನಾವು ಬಳಸೋದರಿಂದ ಒಳ್ಳೆಯ ಒಂದು ತರಕಾರಿ ಇದರಿಂದ ನಿರ್ ಮಾಡೋದರಿಂದ ಒಂದು ಒಳ್ಳೆಯ ಆರೋಗ್ಯ ಹೊಂದ್ಬೌದು ಅಂತಂದು ಅನ್ಕೊಂಡಿನಿ ನಾನು